ನಮ್ಮ ಮದುವೆಯಲ್ಲಿ ನಾವು ವಾ ಪಸ್ಟು ಏನ್ಮಾಡ್ತೀವಪ್ಪ ಅಂದರೆ ಪಾನ್ ಅಂಥೇಳಿ ಮಾಡ್ತೀವಿ ಸಗಾಯಿ ಅಂಥೇಳಿ ಮಾಡ್ತೀವಿ ಮದುವೆ ಹೆಣ್ಣು ನಾವು ಇಂಥ ದಿನ ಒಂದು ತಿಂಗ್ಳ ಮುಂಚೆಯೆ ಹಾಂ ಆಯಾ ಮದುವೆ ಸಂಭ್ರಮದ ಸಂಸ್ಕೃತಿಯ ಆಚರಣೆ ಮಾಡ್ತೀವಿ ಮನೆಲ್ಲಿ ಅದೇ ರೀತಿಯಲ್ಲಿ ಮದುವೆ ಜೊತೆಯಲ್ಲಿ ನಾವು ಹ್ಞೂಂ ಮದುವೆಯಲ್ಲಿಯೂ ಹೆಣ್ಮಕ್ಳು ಮತ್ತು ಗಂಡಿನ ಕಡೆಯವರು ಎಲ್ಲರೂ ಸೇರಿ ಸಾಮಾನುಗಳನ್ನು ತೆಗೆದ್ಕೊಳ್ತೀವಿ ಬಂಗಾರ ಆಗಿರಬೋದು ಪಾತ್ರೆ ಸಾಮಾನು ಆಗಿರಬೋದು ಸ್ಯಾರೀಸ್ ಆಗಿರಬೋದು ಈ ರೀತಿಯಲ್ಲಿ ಸಾಮಾನುಗಳನ್ನು ಸಹ ನಾವು ಖರೀದಿ ಮಾಡ್ತೀವಿ ಜೊತೆಯಲ್ಲಿ ಕೂಡಿಬಿಟ್ಟು ಖರೀದಿ ಮಾಡ್ತೀವಿ ಸಂಬಂಧಿಕರೆಲ್ಲರು ಬಂದಿರ್ತಾರೆ ಅದ್ರ ಜೊತೆಯಲ್ಲಿ ನಾವು ಖರೀದಿಯನ್ನ ಮಾಡಿಬಿಟ್ಟು ಸಂಭ್ರಮದಿಂದ ಆಚರಣ ಮಾಡ್ತೀವಿ ಒಂದು ತಿಂಗಳುಗಳ ಕಾಲ ಮದುವೆ ಸಂಭ್ರಮವನ್ನು ಮಾಡ್ತೀವಿ ಯಾವ ರೀತಿ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಗಂಡಿನ ಕಡೆಯವರು ಕಾ ಹ್ಞೂಂ ಗಂಡಿನ ಕಡೆಯವರು ಬರೋದು ಹೆಣ್ಣಿನ ಕಡೆಯವರು ಅವ್ರ ಮನೆಗೆ ಹೋಗೋದು ಅವ್ರು ಇವರ ಮನೆಗೆ ಬರೋದು ಮತ್ತೆ ಬಟ್ಟೆಗಳನ್ನು ತೊಗೊಳ್ಳೋದು ಮತ್ತೆ ಗಂಡ ಗಂಡಿನ ಕಡೆಯವರು ಮದುವೆ ಹೆಣ್ಣಿಗೆ ಸೀರೆ ಕೊಡಿಸೋದು ಮತ್ತೆ ಶೋಬನಗಳನ್ನು ಕೊಡಿಸೋದು ಈ ರೀತಿಯಲ್ಲಿ ಎಲ್ಲ ಶಾಸ್ತ್ರಗಳನ್ನು ಮಾಡ್ತೀವಿ ಅದೇ ಮದುವೆ ದಿನ ಏನು ಹಿಂದಿನ ದಿನ ಏನ್ಮಾಡ್ತಿವಪ ಅಂದರೆ ಕಾರೆವ ಅಂಥೇಳಿ ಮಾಡ್ತೀವಿ ರಾತ್ರಿಯಲ್ಲಿ ರಾತ್ರಿ ಪೂರ್ತಿ ಅರಿಶ್ಣ ಹಚ್ಚೋದಂತೆ ಅರಿಶ್ಣ ಹಚ್ಚೋದು ಅಕ್ಷತೆ ಹಾಕೋದು ಮತ್ತೆ ಅರಿಶ್ಣ ನೀರಿನ ಸ್ನಾನ ಮಾಡಿಸೋದು ಅರಿಶ್ಣ ನೀರಿನ ಸ್ನಾನ ಮಾಡಿಸೋದಂತೆ ಮತ್ತೆ ಅಕ್ಕಿ ಹಿಡ ಅಂದರೆ ಅಕ್ಕಿ ಹಿಡ ಇಂದ ತೊಗೊಂಡು ಅದರ ಅದನ್ನು ಗಿಡದಲ್ಲಿ ಅದರ ಜೊತೆಯಲ್ಲಿ ಒಂದು ಶಾಸ್ತ್ರ ಮಾಡಿಸೋದು ಪೂಜೆ ಮಾಡಿಸೋದಂತೆ ದೈವ ಶಾಸ್ತ್ರ ಅಂತೆ ಈ ರೀತಿ ಹಲವಾರು ಶಾಸ್ತ್ರಗಳನ್ನು ಸಹ ನಾವು ಮಾಡ್ತೀವಿ ಮೆಹೆಂದಿ ಶಾಸ್ತ್ರ ಅಂಥೇಳಿ ಮಾಡ್ತೀವಿ ಮೆಹೆಂದಿ ಹಚ್ಚೋದು ಎಲ್ಲರೂ ಸೇರಿ ಸಂಭ್ರಮದಿಂದ ಮೆಹೆಂದಿ ಹಚ್ಚೋದು ಬಳೆ ಹಾಕಿಸ್ಕೊಳ್ಳೋದು ಅಂದರೆ ಮದುವೆಗೆ ಎಲ್ಲರೂ ಬಂದಿರುತ್ತಾರೆ ಬೀಗರು ಅಂಥೇಳಿ ಬಂದಿರ್ತಾರೆ ಸಂಪ್ರದಾಯವಾಗಿ ಎಲ್ಲರೂ ಸಹ ಬಂದಿರುತ್ತಾರೆ ಬಳೆ ಹಾಕಿಸ್ಕೊಳ್ಳೋದು ಮೆಹೆಂದಿ ಹಚ್ಚೋದು ಅರಿಶ್ಣ ಹಚ್ಚೋದು ಈ ರೀತಿ ಶಾಸ್ತ್ರಗಳನ್ನು ಹಿಂದಿನ ದಿನಯೆಲ್ಲ ಮಾಡಿಬಿಟ್ಟು ಮತ್ತೆ ಮಾಂಗಲ್ಯ ಧಾರಣೆ ಮಾ ಬೆಳಿಗ್ಗೆ ಮಾಡುವಾಗ ಮಾಂಗಲ್ಯ ಪೂಜೆ ಮಾಡೋದಂತೆ ಅದಕೆಲ್ಲ ಮದುವೆ ಮಾಡಿಸ್ಬಿಟ್ಟು ಅವರು ಮದುವೆಯಲ್ಲಿ ಏನಪ್ಪ ಮಾಡ್ತಾರಂದ್ರೆ ಅವರು ಇವ್ರ ಮನೆಗೆ ಹೋಗೋದು ಅವ್ರು ಅವ್ರ ಮನೆಗೆ ಹೋಗೋದು ಹಿಂದೆ ಹಿಂದಿನ ಮದುವೆ ಆದ ತಕ್ಷಣ ತವ್ರು ಮನೆಯಿಂದ ಗಂಡಿನ ಮನೆಗೆ ಹೋಗ್ತಾರೆ ಗಂಡಿನ ಮನೆಗೆ ಹೋಗಿಬಿಟ್ಟು ಅಲ್ಲಿ ಮೂರು ದಿನಗಳ ಕಾಲ ಹೆಣ್ಮಕ್ಳು ಅಲ್ಲೆ ಇರ್ತಾರೆ ಐದು ದಿನಕ್ಕೆ ಮತ್ತೆ ಅರಿಶ್ಣ ಶಾಸ್ತ್ರಕ್ಕಂಥೇಳಿ ಬಂದು ಅರಿಶ್ಣ ನೀರು ಹಾಕಿಸುತ್ತಾರೆ ಅರಿಶ್ಣ ನೀರು ಹಾಕಿಸ್ಕೊಂಡು ಮತ್ತೆ ವಾರ ನೀರಿಗೆ ಅಂಥೇಳಿ ಇನ್ನೊಂದ್ಸಲ ಬರ್ತಾರೆ ವಾರ ನೀರನ್ನ ಸಹ ಮಾಡಿಸ್ಕೊಂಡು ಇದೇ ರೀತಿ ನಾವು ಎಲ್ಲರೂ ಸೇರಿಬಿಟ್ಟು ಹಬ್ಬ ಹರಿದಿನ ಇದ್ರೆ ಹೇಗೆ ಮಾಡ್ತೀವೊ ಅದೇ ರೀತಿ ಮದುವೆಗಳನ್ನು ಸಂಭ್ರಮದಿಂದ ಮಾಡ್ತೀವಿ ಯಾವ ರೀತಿ ಮದುವೆ ಮಾಡ್ತಿವಪ್ಪ ಅಂದರೆ ಎಲ್ಲರೂ ಖುಷಿ ಖುಷಿಯಾಗಿ ಒಂದು ತಿಂಗಳಗಳ ಕಾಲ ಮದ್ವೆ ಸಂಭ್ರಮ ಇರುತ್ತೆ ಆ ಹೆಣ್ಣಿನ ಒಂದು ಜೀವನದಲ್ಲಿ ಮಾಡುವಂತಹ ಮದುವೆ ಖುಷಿ ಖುಷಿಯಾಗಿ ತನ್ನ ನೂರು ಕಾಲಗಳ ಸುಖವಾಗಿ ತನ್ನ ಮಕ್ಕಳು ಗಂಡ ಮಕ್ಕಳ ಜೊತೆಯಲ್ಲಿ ಸುಖವಾಗಿ ಇರಲಿ ಅಂತ ಹೇಳಿಬಿಟ್ಟು ಮದುವೆನ ಸಂಭ್ರಮದಿಂದ ಮಾಡಿ ಮುಗಿಸ್ತೀವಿ ಆದರೆ ಮದುವೆಗೆ ತಂದೆ ತಾಯಿ ಕೊಡುವಂತಹ ಉಡುಗೊರೆ ತುಂಬ ದೊಡ್ಡದಾಗಿರುತ್ತೆ ಯಾಕಪ್ಪ ಅಂದರೆ ಅವ್ರಿಗೆ ಎಷ್ಟು ಉಡುಗೊರೆ ಪಾತ್ರೆ ಸಾಮಾನು ಕೊಡಬೋದು ಬಟ್ಟೆಗಳನ್ನು ಕೊಡಬೋದು ಅದರ ಜೊತೆಯಲ್ಲಿ ನಾವು ಎಲ್ಲ ವಸ್ತುಗಳನ್ನು ಸಹ ಕೊಟ್ಟಿವಪ್ಪ ಅಂತ ಹೇಳಿದ್ರೆ ಮಗ್ಳು ಮನೆ ಬಿಟ್ಟು ಹೋಗ್ತಿದ್ದಾಳೆ ಅನ್ನೋ ಒಂದು ದುಃಖ ಆಗಿರುತ್ತೆ ಯಾಕೆ ಅಂದರೆ ನಾವು ಮಗಳಿಗೆ ಇಪ್ಪತ್ತೊಂದು ವರ್ಷಗಳ ಕಾಲ ಸಾಕಿ ಅದ್ನೆ ಸಾಕಿ ಸಲಹಿ ಓದಿಸಿ ಏನೋ ಒಂದು ಕಷ್ಟವೋ ಸುಖವೋ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಸಾಕಿರ್ತಾರೆ ಆದರೆ ಆವತ್ತು ಗಂಡನ ಮನೆಗೆ ಮತ್ತೆ ಮನೆಗೆ ಹೋಗ್ಬೇಕಪ್ಪ ಅಂದರೆ ತುಂಬ ಕಷ್ಟ ಆಗುತ್ತೆ ಆ ಕಷ್ಟವೆಲ್ಲ ಬೈಡ್ಸ್ ಭರಿಸ್ಕೊಂಡು ಮುಂದೆ ನನ್ನ ಮಗಳ ಜೀವನ ಸುಖ್ವಾಗಿರಲಿ ಅಂತ ಹೇಳಿಬಿಟ್ಟು ತಂದೆ ತಾಯಿ ಗಂಡನ ಮನೆಗೆ ಕಳಿಸ್ತಾರೆ ಅದೇ ರೀತಿ ಗಂಡಂದು ಗಂಡನ ಮನೆ ಅವರು ಸಹ ನನ್ನ ಮನೆಗೆ ಹೊಸ ದೀಪ ಅಂದರೆ ಹೊಸ ಸೊಸೆ ಕಾಲಿಡ್ತಿದ್ದಾಳೆ ಮೊದಲ ಸಲ ಲಕ್ಷ್ಮಿ ಆಗಿ ಒಬ್ಳು ಗೃಹಿಣಿಯಾಗಿ ಮನೆಗೆ ಕಾಲಿಡ್ತಿದ್ದಾಳೆಂಥೇಳಿಬಿಟ್ಟು ಅವರಿಗೆ ತುಂಬು ಹೃದಯದಿಂದ ಸ್ವಾಗತವನ್ನು ಮಾಡಿಬಿಟ್ಟು ಸಂಭ್ರಮದಿಂದ ಆಕೆಗೆ ಮನೆ ತುಂಬಿಸ್ಕೊತಾರೆ ಮನೆ ತುಂಬಿಸ್ಕಡು ಮದುವೆ ಮಾಡಿಸಿ ಮದುವೆ ಜೊತೆ ಮದುವೆ ಸಂಭ್ರಮ ಜೊತೇಲಿ ಮದುವೆಗೆ ಮನೆ ತುಂಬಿಸ್ಕೊಂಡು ತುಂಬ ಸಂಭ್ರಮದಿಂದ ಆಕೆಗೆ ಆಕೆಯ ಕೈಯಿಂದ ಪೂಜೆ ಮಾಡಿಸೋದಂತೆ ಅದು ಇದು ಎಲ್ಲ ಕಾರ್ಯಗಳನ್ನು ಸಹ ಮಾಡಿಸಿಕೊಂಡು ತುಂಬ ಸಂಭ್ರಮ ಪಡ್ತಾರೆ ಯಾಕೆಂದ್ರೆ ನನ್ನ ಮಗನ ಜೀವನದಲ್ಲಿ ಒಂದು ಹೊಸ ದೀಪ ನಮ್ಮ ಮನೆಗೆ ಬಂತಲ್ಲ ಅನ್ನೋ ಒಂದು ಸಂಭ್ರಮವನ್ನು ತಂದೆ ತಾಯಿ ಗಂಡಿನ ಮನೆಯವರು ಸಹ ಪಡ್ತಾರೆ ಅದೇ ರೀತಿ ಹೆಣ್ಣಿನ ಮನೆಯವರು ಸಹ ನನ್ನ ಮಗಳು ಇನ್ನೊಂದು ಮನೆಗೆ ದೀಪವಾಗಿ ಹೋಗಿದ್ದಾಳೆ ನನ್ನ ಮಗಳು ತುಂಬ ಸುಖವಾಗಿರ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ ಅಂತ ಹೇಳಿಬಿಟ್ಟು ಹಾರೈಕೆ ಮಾಡಿಬಿಟ್ಟು ಮದುವೆಯನ್ನು ಸಂಭ್ರಮದಿಂದ ಮಾಡಿ ಮುಗಿಸಿ ಕೊಟ್ತಾರೆ ಇದೇ ನಮ್ಮ ಸಂಸ್ಕೃತಿ ಯಾಕಪ್ಪ ಅಂದರೆ ಹೆಣ್ಣು ಹೆತ್ತಿದ ಮನೆ ಯಾವತ್ತಿದ್ರೂ ಗೃಹ ಲಕ್ಷ್ಮಿಯಾಗಿ ಸುಖವಾಗಿ ಸಂತೋಷವಾಗಿ ತುಂಬು ಮನೆಯ ಸಂತೋಷದ ತುಂಬು ಮನೆಯ ದೀಪವಾಗಿ ಬೆಳಗೋ ಅಂತಹ ಒಂದು ಲಕ್ಷ್ಮಿಯಾಗಿ ನಮ್ಮ ಸಂಸ್ಕೃತಿಯಲ್ಲಿ ಮದುವೆ ಸಂಭ್ರಮವನ್ನು ಮಾಡ್ತಾರೆ